ನಾನು ಗಣೇಶ ಹಬ್ಬಕ್ಕೆ ಲಾಡು ಮಾಡಿದ್ದೇನೆ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಮಾಡಿದ್ದೇನೆ ಆದರೆ ಗಣೇಶ ಹಬ್ಬಕ್ಕೆ ಮತ್ತೆ ಬೆಳಿಗ್ಗೆ ನಾಷ್ಟಕ್ಕೆ ಬಿಸಿಬೇಳೆಬಾತು ಪೊಂಗಲ್ಲು ಇದೆಲ್ಲ ಮಾಡಿದ್ದೇನೆ ಅದಕ್ಕೇ ನಾನು ಅದು ಟಿ ವಿಯಲ್ಲಿ ಫೋನುಗಳಲ್ಲಿ ನೋಡ್ತೇನೆ ಅದನ್ನು ಮನೆಯಲ್ಲೆ ಮಾಡಿ ಕಲಿತಾ ಇರ್ತೀನಿ ಕಲಿತೀನಿ ಅದು ಅದು ಸರಿ ಬಂದಿಲ್ಲ ಅಂದರೆ ಮತ್ತೆ ಫೋನಲ್ಲೆ ನೋಡಿ ಮಾಡ್ತೀನಿ ಅಡಿಗೆ ಮಾಡಿ ಟೇಸ್ಟ್ ಮಾಡ್ತೇನೆ ನನ್ನ ಮಗನ್ಗು ಟೇಸ್ಟ್ ಮಾಡು ಅಂತ ಕೊಡುತ್ತೇನೆ ಅದನ್ನು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಹಾಂ ಅದನ್ನು ಊಟ ಮಾಡುತ್ತೇವೆ ಮಧ್ಯಾಹ್ನ ಅಡಿಗೆಗೆ ಮಟನ್ ಚಿಕನ್ ಸಾಂಬಾರು ಚಿಕನ್ ಫ್ರೈ ಆಮೇಲೆ ದೋಸೆ ಹೀಗೆಲ್ಲ ಮಾಡುತ್ತೇವೆ ಸಂಜೆಗೆ ದೋಸೆ ಬಾತು ಬಿರಿಯಾನಿ ಇದೆಲ್ಲ ಮಾಡುತ್ತೇವೆ ಸೊಪ್ಪು ತರಕಾರಿಗಳು ಅವೆಲ್ಲ ಹಾಕಿ ಮಾಡುತ್ತೇವೆ ರ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಅಡಿಗೆ ಮಾಡಿ ನಾಷ್ಟಕ್ಕೆ ಇಡ್ಲಿ ಸಾಂಬಾರು ದೋಸೆ ಉಪ್ಪಿಟ್ಟು ಕೇಸರಿಬಾತು ಮತ್ತೆ ಅಡಿಗೇದರಲ್ಲಿ ಏನೇನೊ ಮಾಡ್ತಾಯಿರ್ತೀನಿ ಕಲಿತಾ ಕಲಿತ್ಕೊಂಡಿರ್ತಿನಿ ಎಲ್ಲ ಮಾಡಿ ಕಲಿತೇನೆ ಫೋನಿನಲ್ಲಿ ನೋಡ್ತೀನಿ ಟಿ ವಿಯಲ್ಲಿ ನೋಡ್ತೀನಿ ಅದನ್ನು ಮನೆಯಲ್ಲಿ ಟ್ರೈ ಮಾಡ್ತೀನಿ ಮಾಡಿ ಮಾಡುತ್ತೇನೆ ಅದು ಸರಿ ಬಂದಿಲ್ಲಾಂದರೆ ನಾನೇ ಟೇಸ್ಟ್ ಮಾಡಿ ನೋಡಿ ಮತ್ತೆ ಮಾಡ್ತೀನಿ ನಮ್ಮ ಫ್ರೆಂಡ್ಗಳಿಗೆ ನಮ್ಮ ಫ್ರೆಂಡ್ ನಮ್ಮಮ್ಮಂಗೇಳ್ತೀನಿ ನಮ್ಮಮ್ಮನು ಹೇಳ್ಕೊಡ್ತಾರೆ ಅದನ್ನು ಮಾಡಿ ಮಾಡ್ತೀನಿ ನಮ್ಮಮ್ಮ ಹೇಳ್ಕೊಟ್ಟ ಅಡಿಗೆಗಳು ಮಾಡ್ತೀನಿ ಸೊಪ್ಪಿನ ಪಲ್ಯ ರಾಗಿ ಮುದ್ದೆ ಉಪ್ಸಾರು ಮತ್ತೆ ಮಟನ್ ಸಾರು ಚಿಕನ್ ಸಾಂಬಾರು ಚಿಕನ್ ಫ್ರೈ ಪೆಪ್ಪರ್ ಫ್ರೈ ಎಲ್ಲ ಮಾಡ್ತೀನಿ ನಮ್ಮನೆಯಲ್ಲಿ ಮಾಡಿ ತಿನ್ತಿವಿ ಅದನ್ನೆಲ್ಲ ಮಾಡ್ತೀನಿ ಎಲ್ಲಾ ಕಲ್ತಿದ್ದೀನಿ ಇವಾಗ ಇವಾಗ ಕಲ್ತಿದ್ದೀನಿ ನಾನು ಎಷ್ಟೊ ಕಲ್ತಿದ್ದೀನಿ ನಾನು ಅಡಿಗೆ ಏನು ಬರ್ತಾಯಿರಲಿಲ್ಲ ಚಿಕ್ಕದ್ದರಿಂದ ನಾವು ಹಳ್ಳಿಯಲ್ಲಿ ಇದ್ದಿದ್ದು ಅಲ್ಲಿ ಅಮ್ಮ ಹೇಳ್ಕೊಡ್ತಿದ್ ಹೇಳ್ಕೊಡ್ತಾ ಇದ್ದಳು ಕಮ್ಮಿ ಮದುವೆಯಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತ ಇರಲಿಲ್ಲ ಎಲ್ಲ ಕೇಳಿಕೊಂಡು ನಾವು ಮಾಡಿಕೊಂಡು ಕಲ್ತಿದ್ದೀನಿ ನಮ್ಮ ಮನೆಯಲ್ಲಿ ಗಂಡನ ಮನೆಯಲ್ಲಿ ಹೇಳ್ಕೊಡ್ತಾಯಿದ್ದರು ಅಡಿಗೆ ಎಲ್ಲ ಅಡಿಗೆ ಮಾಡೋದು ನಾಷ್ಟಕ್ಕೆ ಮಾಡೋದೇಗೆ ಎಲ್ಲ ಹೇಳ್ಕೊಡ್ತಾಯಿದ್ರು ಮಾಡ್ತಾಯಿದ್ದೆ ಮಾಡೋದನ್ನು ಕಲ್ತಿದ್ದೀನಿ ಎಷ್ಟೊ ಕಲ್ತಿದ್ದೀನಿ ಅಂದರೆ ಇವಾಗ ಉಪ್ಪಿಟ್ಟು ಮಾಡಬೇಕು ಅಂದರೆ ಏನೇನು ಹಾಕ್ಬೇಕು ತರಕಾರಿ ಬೀನ್ಸು ಕ್ಯಾರೆಟ್ ಇದೆಲ್ಲ ಹಾಕಿ ಎಣ್ಣೆ ರವೆ ಎಲ್ಲ ಹಾಕ್ತಿನಿ ಇನ್ನು ಇದು ಕೇಸರಿಬಾತ್ ಮಾಡ್ಬೇಕಂದ್ರೆ ಸಕ್ಕರೆ ಕೇಸರಿ ಬಣ್ಣ ಹಾಲು ತುಪ್ಪ ಎಣ್ಣೆ ರವೆ ಎಲ್ಲ ಹಾಕಿ ಮಾಡ್ತೇನೆ ಮಾಡ್ತೇನೆ ಕೇಸರಿಬಾತು ಎಲ್ಲ ಕಲ್ತಿದ್ದೀನಿ ನಾನೀವಾಗ ಏನು ಮಾಡಬೇಕು ಮುಂದೆ ಇನ್ನು ಇನ್ನು ಹೆಚ್ಚೆಚ್ಗೆ ಕಲಿಬೇಕು ನೋಡ್ಕೋಬೇಕು ಅಂತ ಫೋನಲ್ಲಿ ನೋಡ್ತೀನಿ ಮಾಡ್ತೇನೆ ಇಷ್ಟೆ ಬರೋದು